ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ವೈದ್ಯಕೀಯರ ಬಗ್ಗೆ ಲಕ್ಷ್ಮಿ ಮಾತಾಡುವುದು ವೈದ್ಯಕೀಯ ಅಂದರೆ ಈಗ ಯವ್ ಯಾವಾಗಲು ನಾವು ಏನಾರ ಪಟ್ಟಣ ಅರಾಮು ಇಲ್ದಂಗಾದರೆ ಅರಾಮ್ ಇಲ್ದಂಗಾದ್ಗಟ್ಲೇ ಆಸ್ಪಿಟ್ಲ್ಗೆ ಹೋಗ್ತೀವಿ ಹೋದ್ಗಟ್ಲೆ ಫರ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಬಿಪಿ ಶುಗರ್ ಚೆಕ್ ಮಾಡ್ತಾರೆ ಬಿಪಿ ಶುಗರ್ ಚೆಕ್ ಮಾಡಿ ಏನು ಹೇಳ್ತಾರಂದ್ರೆ ಅವರು ಬರೆ ಇಲ್ಲ ನೀವು ರೈಸ್ ತಿನ್ಬ್ಯಾಡ್ರಿ ನೀವು ಅದು ಮಾಡ್ಬ್ಯಾಡ್ರಿ ಇಲ್ಲ ವಾಕ್ ಮಾಡ್ರಿ ವಾಕಿಂಗ್ ಡೈಲಿ ಹೋಗ್ರಿ ಇದ್ರ ಬಗ್ಗೆ ಹೇಳ್ತಿರ್ತಾರೆ ಎಲ್ಲಿ ಈಗ ಹಳ್ಳಿ ಒಳಗೆ ಹೆಣ್ಮಕ್ಳು ಇರ್ತಾರೆ ಯಾರು ವಾಕ್ ಮಾಡ್ತಾರೆ ಯಾರು ಮಾಡಂಗಿಲ್ಲ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಮೊದ್ಲಿನ ಮಂದಿಗೆ ಏನು ಗೊತ್ತಿತ್ರೀ ಅಂದರೆ ಇದು ಶುಗರ್ ಬಿ ಪಿ ಯಾವುದು ಗೊತ್ತಿದ್ದಿದ್ದಿಲ್ಲ ಅವರ್ಗೆ ಈಗಿನದ್ದು ಈಗ ಆಸ್ಪಿಟ್ಲೊಳ್ಗೆ ಹೋದ್ಕೂಡ್ಲೆ ಏನಂತಾರ ಫರ್ಸ್ಟ್ ಬಿ ಪಿ ಶುಗರ್ ಚೆಕ್ ಮಾಡೋದು ಆಮೇಲೆ ಬ್ಲಡ್ ಚೆಕ್ ಮಾಡೋದು ಆಮೇಲೆ ಅದಾತು ಇದಾತು ಯೂರಿನ್ ಚೆಕ್ ಮಾಡ್ರಿ ಹಾಗೆ ಎಲ್ಲಾ ಒಟ್ಟು ಒಂದು ಹಾಸ್ಪಿಟ್ಲಿಗೆ ಹೋದ್ವಿ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಇಟ್ಕೊಂಡು ಹೋಗಬೇಕು ಮೊದ್ಲು ಹೆಂಗಿತ್ತಂದ್ರೆ ಆಸ್ಪಿಟ್ಲಿನ್ಯಾಗೆ ಏನು ಖರ್ಚು ಹಾಕಿರ್ಲಿಲ್ಲ ಒಂದು ಐವತ್ತು ರೂಪಾಯಿ ಹೋದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದ್ದರು ಈಗ ಇವಾಗ ಹಾಗಲ್ಲ ಐದು ಸಾವಿರ ರೂಪಾಯ್ನೆ ಬೇಕು ಮತ್ತೇನು ಇತ್ತಂದರೆ ಎಲ್ಲ ಆಸ್ಪಿಟ್ಲಾಗೂ ಈಗ ಅವಾಗಿನಂಗೆ ಇಂಜೆಕ್ಷನನ್ನ ಜಾಸ್ತಿ ಕೊಡಂಗಿಲ್ಲ ಇಂಜೆಕ್ಷನ್ ಮಾಡೊಂಗಿಲ್ಲ ಏನು ಮಾಡ್ತಾರೆ ಬರೀ ಗುಳಿಗೆ ಗುಳಿಗೆ ಕೊಡೋದು ಹೋಗೋದು ಇದಾ ಮಾಡೋದು ಆಮೇಲೆ ವಯಸ್ಸಾದವರಿಗೆ ಈಗೇನು ಐತೆಂದ್ರೆ ಬರೇ ಮಂಡಿ ನೋವು ಕಾಲ್ನೋವು ಆ ನೋವು ಈ ನೋವು ಇದು ಬಂದವ್ರ್ಗೆ ಬರೇ ವಾಕ್ ಮಾಡ್ರಿ ವಾಕ್ ಮಾಡ್ರಿ ಮತ್ತೇನು ಹೇಳಂಗೆ ಇಲ್ರಿ ಬರೇ ವಾಕ್ ಮಾಡ್ರಿ ವಾಕ್ ಮಾಡ್ರಿ ಅಂದರು ಬರೇ ವಾಕ್ ಮಾಡಿದರೆ ಈಗೆಲ್ಲರು ಬಿಝಿ ಇರ್ತಾರೆ ಈಗ ನೌಕ್ರಿ ಹೋಗ್ತಿರ್ತಾರೆ ಆವಾಗಿನಂಗೆ ಮನೆಯಾಗೆ ಇರಂಗಿಲ್ಲ ಮನೆಯಿಂದ ಅಡಿಗೆ ಮಾಡಿ ಮನೆಯಾಗೆ ಮೊದ್ಲಿನ ಮಂದಿ ಹೆಂಗೆ ಮಾಡ್ತಿದ್ರಂದ್ರೆ ಮನೆಯಾಗೆ ಅಡಿಗೆ ಮಾಡಿ ಅಷ್ಟ ಹಿತ್ಲಾ ಮುಂಚೆ ಹಿಂಗೆ ಅಡ್ಡಾಡ್ತಿದ್ದರು ಈಗಿನ ಏನದಾವ ಅಂದ್ರೆ ಅಪಾರ್ಟ್ಮೆಂಟ್ ಇಷ್ಟ ಜಗದಾಗ ಇರಬೇಕು ಹಿಂಗೆ ಇರಬೇಕು ಅಂತೈತಿ ಅವರ್ಗ್ ವಾಕ್ ಮಾಡಾಕೆ ಆಗಂಗಿಲ್ಲ ಇವರು ಹೇಳುದು ಬರೀ ವಾಕ್ ಮಾಡ್ರಿ ವಾಕ್ ಮಾಡ್ರಿ ಅಂತ್ ಹೇಳ್ತಿರ್ತಾರೆ ಅದಕ್ಕೆ ನಾವು ಆದಷ್ಟು ಆ್ಯಕ್ಟಿವಾಗಿರ್ಬೇಕಂದ್ರೆ ತರಕಾರಿ ತಿನ್ಬೇಕು ಹಣ್ಣು ತಿನ್ಬೇಕು ಆಮೇಲೆ ಜ್ಯೂಸ್ ಕುಡಿಬೇಕು ಹೀಗೆಲ್ಲ ಇರ್ಬೇಕು ಈಗಿನ ಡಾಕ್ಟ್ರು ಹೇಳಿದಂಗೆ ನಾವು ಮೇಂಟೆನ್ ಮಾಡೋಕ್ಕ ಅಂತ ನಮ್ಮ ಉದ್ದೇಶ ಆಗೈತಿ ಹಂಗೆ ಯಾವಾಗಲು ಏನಾದರು ಫರ್ಸ್ಟ್ ಬ್ಲಡ್ ಈಗ ಯಾವುದು ಎ ಗ್ರೂಪ್ ಬಿ ಗ್ರೂಪ್ ಹೀಗೆಲ್ಲ ಇರ್ತಾವು ಔಷಧಿಗಳು ರಕ್ತದೊಂದಿಗೆ ಮತ್ತು ಸಮಸ್ಯೆಗಳು ಬೆಳೆಸಿ ಇದ್ದಾಗ ಬುಟ್ಟಾವು ಅವು ಏನು ಮಾಡ್ಬೇಕಂದ್ರೆ ಬ್ಲಡ್ ಎ ಗ್ರೂಪ್ ಇದ್ದರೆ ಎ ಗ್ರೂಪಿಂದ ಇದನ್ನ ಮಾಡಬೇಕು ಈಗ ಏನು ಮಾಡ್ತಾರೆ ರೀ ಹೋದರೆ ಈಗ ನಾವು ಬ್ಲಡ್ ಬೇಕಂದ್ರೆ ಈ ಬ್ಯಾರೆ ಬ್ಲಡ್ ತಗೊಂಡು ಇರ್ತಾರೆ ಆ ಬ್ಲಡ್ ತಗೊಂಡು ಏನು ಮಾಡ್ತಾರೆ ದುಡ್ಡು ಕೊಟ್ಟರೆ ಬ್ಲಡ್ ಕೊಡ್ತಿರ್ತಾರೆ ಆಮೇಲೆ ಈಗೇನೋ ಇರ್ತಿತ್ರೀ ಈಗ ಯಾರ್ದೋ ಒಂದು ದೊಡ್ಡ ವ್ಯಕ್ತಿ ಈಗ ಬಡವರಿಗೆ ಎಲ್ಲಾ ಅದು ಮಾಡೋದು ಇರ್ತತ್ತೆ ಅವ್ನ ಏನು ಮಾಡ್ತಾರೆ ಅವ್ನ ಈಗ ನಿಮ್ಮ ಬ್ಲಡ್ ಕೊಟ್ಟು ಹೋಗಿರ್ತೀರಿ ನೀವು ಅವ್ರು ಏನು ಮಾಡ್ತರಾ ಡಾಕ್ಟ್ರಸ್ಗಳು ನಾವು ಇಲ್ಲ ಅದನ್ನು ಹಾಗೇ ಇಟ್ಟಿರ್ತಾರೆ ಇಟ್ಟು ಏನು ಮಾಡ್ತಾರೆ ಬ್ಲಡ್ಗೆ ಇಷ್ಟಾಕ್ಯೈತಿ ಹಿಂಗೆ ಕೊಡ್ರಿ ಎಮರ್ಜೆನ್ಸಿ ಬ್ಲಡ್ ಬೇಕಂದ್ರೆ ಎಷ್ಟು ದುಡ್ಡು ಬಡವರು ಎಲ್ಲಿಂದ ತಂದು ಕೊಡ್ಬೇಕು ಅದು ದುಡ್ಡು ಹೇಳ್ರಿ ಅದಾ ಆಗಂಗಿಲ್ಲ ಅಂಗ ಆಗ್ಲಿದ್ದಾಗ ಏನು ಮಾಡ್ತಾರೆ ಹೋಗಲಿ ಬಿಡು ಅಷ್ಟು ದುಡ್ಡು ಇಲ್ಲ ನಾವು ಮನೆಯಾಗ ಅರಾಮಾಗ ಇರಷ್ಟು ನಾ ದೇವ್ರು ಕಾಯ ದೇವರ ಕಾಯ್ಲಿ ಅಂತ ಇರಾ ಇರ್ತಾರ ಹೀಗಾಗಿ ಈಗ ಆಸ್ಪಿಟ್ಲಿಗೆ ದುಡ್ಡು ಹಾಕೋದೇ ಭಾಳ ಆಗ್ಬಿಟ್ಟೈತಿ ತಿನ್ನುದು ಕಮ್ಮಿ ಈಗ ಏನಿದ್ರೆ ದುಡ್ಡು ಇದ್ದಲ್ಲೇ ತಿನ್ನಾಕೆ ಇಲ್ಲ ತಿನ್ನಾಕಿದ್ದಲ್ಲಿ ದುಡ್ಡಿಲ್ಲ ಹೀಗೆ ಬಡವರು ಬೇರೆ ಆಸ್ಪಿಟ್ಲಿಗೋದರೆ ಭಾಳ ತ್ರಾಸ ಆಗ್ತೈತೆ ಹೆಂಗೆ ಹೆಂಗೆ ಮಾಡೋದಪ್ಪ ಹಿಂಗೆ ದವಾಖಾನಿಗೆ ಹೋದರೆ ಒಂದೇನಾರು ಚೆಕ್ ಮಾಡ್ಸಿದ್ದರೆ ಒಂದೇನಾರ ತೋರ್ಸಕ್ಕೋದರೆ ಫರ್ಸ್ಟ್ ಏನು ಮಾಡ್ತಾರೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಆಮೇಲೆ ಎಲ್ಲ ಒಟ್ಟು ಪ್ರತಿ ಒಂದು ಟೆಸ್ಟ್ ಮಾಡಾಕ್ಕನ ಒಂದು ಹತ್ತು ಸಾವಿರ ಹಿಂಗೆ ಕೇಳ್ತಾರೆ ಹೋಗೋದೆ ಬ್ಯಾಡ ಬಿಡು ನಾ ಇಲ್ಲೆ ಹಿಂಗೆ ಅರಾಮ್ ಆಗ್ಲಂತ ಹಾಗು ಒಂದಿಷ್ಟು ಮಂದಿ ಇದ್ದಾರ ಎಲ್ಲಾ ಇದ್ದವರು ಎಲ್ಲಾ ದುಡ್ಡು ಕೊಟ್ಟು ಎಲ್ಲಾ ನೋಡ್ಕ್ಯಂತಾರ ತೋರುಸ್ತಾರೆ ಹೆಲ್ತ್ ಹಂಗಿರಲಿ ಹಿಂಗಿರಲಿ ಅಂತ ಇಲ್ದೋರು ಮಾಡಾಕೆ ಆಗಂಗಿಲ್ಲ ಅದ್ರ ಬಗ್ಗೆ ಒಂದು ಸೊಲ್ಪ ಏನೈತಿ ಈಗ ಈಗ ಕೆ ಎಮ್ ಸಿ ಒಳಗೆ ಹುಬ್ಳಿ ಕೆ ಎಮ್ ಸಿ ಅಂತ ತಿಕ್ಕೋರಿ ಹುಬ್ಬಳ್ಳಿ ಕೆ ಎಮ್ ಸಿ ಒಳಗೆ ಎಲ್ಲ ಫೆಸಿಲಿಟಿ ಐತೆ ಅಂತ ಹೋಗ್ತೀವಿ ಹೋದಾಗ ಏನು ಮಾಡ್ತರಂದ್ರೆ ಅವರು ಇಲ್ಲ ಈಗ ಎಕ್ಸ್ರ ತೆಗಿಯಾಕೆ ಇಷ್ಟೆ ಅದು ಇದು ಹಿಂಗೆ ಅಡ್ಡಾಡ್ಸಿ ಬಿಡ್ತಾರೆ ಅಂದರೆ ಅಡ್ಡಾಡೋರ್ಕಿಂತ ಒಂದು ಕಡೇ ಎಲ್ಲಾ ಇಡ್ಬೇಕು ಒಂದು ಬಡವರಿಗೆ ಹೆಲ್ಪ್ ಆಗಂಗ ಮಾಡಿರ್ತಾರಲ್ಲ ಒಳಗೆ ದವಾಖಾನಿಗೆ ಹೋಗಿ ಹೋಗ್ತಿರ್ತೀವಿ ಹಾಸ್ಪಿಟ್ಲ್ ಒಳಗೆ ಹೋದಾಗ ಏ ನಡ್ರಿ ಎಲ್ಲಾರು ಅನ್ನೋದು ಇವು ಇವು ಹೆಂಗಾಗ್ತವಂದತರ ಓದ್ಲಿಲ್ದವರು ಇರ್ತಾರೆ ಓದ್ದವರು ಎಲ್ಲಾ ಓದಿ ಮುಂದೆ ಹೋಗ್ಬಿಡ್ತಾರೆ ಓದ್ಲಿಲ್ದವರು ಏನು ಮಾಡ್ತಾರೆ ಅಯ್ಯಪ್ಪ ಬ್ಯಾಡ ಬಿಡಪ್ಪಾ ಅಲ್ಲಿ ಹೋದ್ಕೂಡ್ಲೆ ಅಲ್ಲಿ ಹೋಗಿ ರೀ ಇಲ್ಲಿ ಹೋಗಿ ರೀ ಅಂತಾರೆ ಆಮೇಲೆ ಚೀಟಿ ಮಾಡೋದ ಅದು ಇದು ಅಡ್ಡಾಡೋದು ಬ್ಯಾಸರ ಆಗಿ ಬಿಟ್ಬಿಡ್ತಾರೆ ಹೀಗಾಗಿ ಯಾರು ಹೆಂಗೆ ಬದುಕಬೇಕು ಹೆಂಗಿರಬೇಕು ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತಾಗ್ತಿರಂಗಿಲ್ಲ ಅವು ಗೊತ್ತಾಗ್ಲಿದ್ದಾಗ ಇನ್ನೊವ್ರು ಕೇಳಿದಾಗ ಅವರು ತಿಳಿಸಿ ಹೇಳಿದರು ಚಲೋ ಏ ನೀ ಅಲ್ಲಿ ಹೋಗ ಇಲ್ಲಿ ಹೋಗು ಅಂತ ಹೇಳ್ಬಿಡ್ತಾರೆ ಹೌದಿಲ್ಲ ಅದೇ ಹೇಳಕ್ಕಿಂತ ಇವ್ರ್ಗೆ ಎಲ್ಲಾರ್ಗು ನಾಲೆಡ್ಜ್ ಬರಂಗೆ ಅವರು ಕರೆಕ್ಟ್ ತಿಳಿಸಿ ಹೇಳೋಂಗಿಲ್ಲ ಅಲ್ಲಿ ಹೋಗು ಇಲ್ಲಿ ಹೋಗು ಇಷ್ಟ ನಂಬರ್ ಹೋಗ್ರಿ ಹೀಗೆ ಬರ್ರಿ ಅಂತ ತಿಳಿಸಿ ಹೇಳ್ಬೇಕು ಆಕ್ಯತ್ತಿ ಅದು ಹೇಳಿದ್ದರಿಂದ ಅವರಿಗೆ ಗೊತ್ತಾಕ್ತೈತಿ ಇನ್ನೇನು ಬಂದರು ಒಬ್ಬರೆ ಧೈರ್ಯದಿಂದ ಬರ್ತಾರ ಹೌದಿಲ್ಲ ಹಂಗೆ ಹೇಳ್ಬೇಕು ಮತ್ತು ನಾನು ಈಗ ಆಸ್ಪಿಟ್ಲಿಗೆ ಹೋಗಿರ್ತೀನಿ ನನ್ಗೆ ಏನ ಕೊಟೆ ಹಾಸ್ಪಿಟ್ಲ್ಗೆ ಹೋದಾಗೆ ಹೆಂಗೆ ಹೋಗ್ಲಿಪ್ಪ ಹೆಂಗೆ ಬರಲಿ ಯಾವ ಶುಗರ್ ತಗೊಂಡರೆ ಏನಾಕೈತೆ ಅಂತಂದು ಭಯ ಆಗ್ತಿರ್ತೈತೆ ಭಯ ಆದಾಗ ಏನಾಗುತ್ತೆ ಮತ್ತು ನಾನು ಫರ್ಸ್ಟ್ ಫರ್ಸ್ಟ್ ಹೋದಾಗ ಹಂಗೆ ಅನಿಸ್ತಿತ್ತು ಈಗ ಎಲ್ಲ ನನಗೆ ರೂಢಿ ಆಗ್ಬಿಟ್ಟಾವು ಹಗಲೆಲ್ಲ ಆಸ್ಪಿಟ್ಲ್ಗೆ ಹೋಕ್ಕೆನಿ ಕೆ ಎಮ್ ಸಿಗೆ ಹೋಕ್ಕೆನಿ ಮನೆ ಕಡೆ ದವಖಾನಿ ಆಮೇಲೆ ಯಾರಾರು ಏನಾರು ಕೇಳಿದರೆ ಇಂತಲ್ಲಿ ಹೋಗ್ರಿ ಅಂತ್ಹೇಳ್ತೀನಿ ನಾ ಎಲ್ಲ ಇದು ಆಗ್ಬಿಟ್ಟೆ ರೂಢಿ ಆಗೈತೆ ಆದರೆ ಕಾಯ್ಲೆ ಬರ್ಲಿದ್ದಂಗ ಮೇಂಟೇನ್ ಮಾಡೋದು ಚಲೋ ಮೇಂಟೇನ್ ಮಾಡ್ಕ್ಯಂಡು ಇರೋದು ಚಲೋ ಕ ಈಗ ಶುಗರು ಬಿ ಪಿ ಒಂದು ಬಿಟ್ಟರೆ ಯಾ ಡಾಕ್ಟ್ರು ಭಾಳ ಏನು ಹೇಳಕ್ಕು ಹೋಗಂಗಿಲ್ಲ ಅದನ್ನ ಮಾಡ್ರಿ ಇದು ಮಾಡ್ರಿ ಅದು ಇದು ಅಂತ ಹಗಲೆಲ್ಲ ಹೇಳ್ತಿರ್ತಾರ್ರಿ ಬ್ಲಡ್ ಕಮ್ಮಿ ಆ ಮಾಡ್ಕ್ಯಂಡಿರ ನೀವು ಅದು ಒಂದು ಹೇಳ್ತಾರೆ ಒಟ್ಟು ಹಿಂಗೆ ಹಾಸ್ಪಿಟ್ಲ್ ಒಳಗೆ ಯಾವುದಾರು ಒಂದು ಈಗ ಹಾಸ್ಪಿಟ್ಲ್ ಹೋಗ್ಕಿನ್ನ ಮೊದಲು ನಮ್ಗೆ ಯಾವ ಕಾಯ್ಲೆ ಏನು ಗೊತ್ತು ಇರೋಂಗಿಲ್ಲ ಈಗ ಹಾಗೆ ಸುಮ್ನೆ ಚೆಕ್ ಮಾಡಕ್ಕೆ ಹೋದ್ವಿ ಅನ ನಿಮ್ಗೆ ಇದಾಗೈತೆ ಹಾಗೈತೆ ಆಮೇಲೆ ಕಿಡ್ನಿ ಸ್ಟೋನ್ ಅವ್ಕೆಲ್ಲ ಏನು ಮಾಡ್ಬೇಕು ಹೆಚ್ಚಿಗೆ ಎಳ್ನೀರು ಕುಡಿಬೇಕು ಕಿಡ್ನಿ ಸ್ಟೋನ್ ಆಗಲ್ಲ ಆಮೇಲೆ ಎಲ್ಲಾದರಿಂದ ನಮ್ಗೆ ಆಯುರ್ವೇದಿಕ್ಕುನು ನಮ್ಮದು ಹೆಲ್ತ್ ಚಲೋ ಇರ್ತೈತಿ ಆದರೆ ಏನೈತಿ ನಾವು ಸಡನ್ಲಿ ಆಸ್ಪಿಟ್ಲಿಗೆ ಹೋಕ್ಕೆವಿ ಸಡನ್ಲಿ ಆಸ್ಪಿಟ್ಲಿಗೆ ಹೋ ಅಷ್ಟು ಹೋದ್ಕೂಡ್ಲೇ ನಮ್ಮ ಜೀವ ಉಳಿತೈತೇನು ಅನಿಸ್ತತ್ತಿ ಆದರೆ ಏನೈತಿ ನಾವು ಆದಷ್ಟು ನಮ್ಗೇನು ತಿಳಿತೈತೆ ನಮಗೆ ಕಮ್ಮಿ ಆಕತ್ತಿ ಈಗ ಒಂದು ಹೊಟ್ಟೆ ನೋವು ಬರ್ತೈತಿ ಸಡನ್ಲಿ ಆಸ್ಪಿಟ್ಲಿಗೆ ಹೋಕ್ಕೇವಿ ಅವ್ರೊಂದು ಎನಿಯಾರು ಹೆಸರಿಟ್ಟು ಬಿಡ್ತಾರೆ ಅದು ಮತ್ತು ಮಾನಸಿಕ ಆಕ್ಕೇವೆ ಆದಷ್ಟು ಕಾಯಿಲೆ ಬರ್ಲಿಲ್ದಂಗೆ ಮೈಂಟೈನ್ ಮಾಡ್ಕೆನೊದಂದ್ರೆ ಹೆಲ್ತಿಗೆ ಚಲೋ ಫುಡ್ದು ತಿನ್ಬೇಕು ಹೆಲ್ದಿ ಆಗಿರ್ಬೇಕು ಆದಷ್ಟು ವಾಕಿಂಗ್ ಮಾಡ್ಬೇಕು ವಾಕ್ ಅಂದರೆ ಈಗಿನ ಮ ಈಗಿನ ದುನಿಯದಾಗ ವಾಕ್ ಅಂದರೆ ಬರೇ ಅಪಾರ್ಟ್ಮೆಂಟ್ ಮನೆ ಅವ ಇವ ಇರ್ತಾವ ರೀ ಅದು ಅಡ್ಡಾಡಕ್ಕಾಗಲ್ಲ ಇನ್ ಮ ಮೊದ್ಲಿಂದ ಮಂದಿ ಅವರ ಕೆಲಸದಾಗ ವಾಕಾಕ್ಕಿತ್ತ ಅಷ್ಟು ಅರಾಮ್ ಇರ್ತಿದ್ದರು ಈಗ ಆದಷ್ಟು ವಾಕ ಮಾಡ್ಬೇಕು ಡಾಕ್ಟ್ರು ಹೇಳ್ದಂಗೆ ವಾಕ್ ಮಾಡಬೇಕು ಆಮೇಲೆ ಎಳನೀರು ಹೆಚ್ಚಿಗೆ ಕುಡಿಬೇಕು ಹೆಲ್ದಿ ಆಗಿರ್ತಾರೆ ಆಮೇಲೆ ಹಣ್ಣು ಗಿಣ್ಣು ಸೇವಿಸಬೇಕು ಆಮೇಲೆ ಏನೈತೆ ಬೆಲ್ಲ ಚಾ ಕುಡಿಬೇಕು ಆಮೇಲೆ ಯಾವುದು ಕಾಯಿಲೆ ಬರೋಕ್ಕಿಂತ ಮೊದ್ಲು ನಾವು ಕಂಟ್ರೋಲ್ನ್ಯಾಗಿ ಇರ್ಬೇಕು ಕಾಯ್ಲೆ ಬಂದಿಂದ ಕಮ್ಮಿ ಮಾಡ್ಕೊಳಕ್ಕ ಭಾಳ ಕಷ್ಟ ಪಡ್ಬೇಕು ಆಕ್ಯತ್ತಿ ಹೀಗೆ ಕಷ್ಟ ಪಡೋಕ್ಕಿಂತ ನಾವು ಮೊದಲೇ ಅದು ಮುಂದೆ ಕಾಯಿಲೆ ಇದಕ್ಕೆ ಬರ್ತೈತಪ್ಪ ಇದು ಹಿಂಗೆ ಅಂತಾರಂದ್ರೆ ಎಲ್ಲಾನು ಕಮ್ಮಿನ ಮೈಂಟೈನ್ ಮಾಡಬೇಕು ಜೋಳದ ರೊಟ್ಟಿ ಭಾಳ ತಿನ್ಬೇಕು ಕಾಯಿ ಪಲ್ಲೆ ತಿನ್ಬೇಕು ಆಮೇಲೆ ಮಡಕ್ಕೆ ಪಲ್ಲೆ ಮೊಳಕೆ ಬಂದಿದ್ದ ಕಾಳು ಪಲ್ಲೆ ತಿನ್ಬೇಕು ಆಮೇಲೆ ಹೀಗೆಲ್ಲ ಡಾಕ್ಟ್ರು ಹೇಳ್ತಾರೆ ಡಾಕ್ಟ್ರು ಹೇಳ್ದಂಗೆ ನಡ್ಕೋರಿ ಆದ್ರೆ ಡಾಕ್ಟ್ರು ಒಂದು ಏನು ಹೇಳ್ತಾರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಿರ್ತಾರೆ ಆದ್ರೆ ಆದಷ್ಟು ನಮ್ಮ ಪ್ರಯತ್ನ ನಾವು ಪಡ್ಬೇಕು ನಾವು ಕಮ್ಮಿ ಎಲ್ಲಾ ಕಮ್ಮಿಯಾಗೆ ಸ್ವೀಕರಿಸಬೇಕು ಹೆಲ್ದಿಯಾಗೆ ಇರಬೇಕು ಇಷ್ಟೆ ನನ್ನದು ರಿಕ್ವೆಸ್ಟ್ ಎಲ್ಲಾರು ಚೆನ್ನಾಗಿರಿ ಹೆಲ್ದಿಯಾಗಿರಿ ಹೆಲ್ದಿಯಾಗಿರಿ ಔಷಧಿಗಳನ್ನು ಡಾಕ್ಟ್ರು ಕೊಟ್ಟಿದ್ ತಗೋರಿ ಆಮೇಲೆ ನಮ್ದು ಒಂದು ಸ್ವಲ್ಪ ಆಯುರ್ವೇದಿಕ್ಕನ್ನು ಬಳಸ್ರಿ ಡಾಕ್ಟ್ರು ಏನು ಹೇಳ್ತಾರೆ ಅದೇ ಮಾಡಬೇಕು ಅಂತ ತಲೆಯಾಗೆ ಇಟ್ಕೊಬ್ಯಾಡ್ರಿ ನಮ್ದೇನು ಇರ್ತತ್ತಿ ನಮ್ಮ ತಲೆ ನಮ್ದು ಮ್ಯಾಂಡ್ ಹೆಂಗಿರ್ತತಂದ್ರೆ ಬ್ಯಾರೇದು ತಲೆಯಾಗೆ ಇಟ್ಕೊಂಡು ನಾವು ಆ ಕಾಯ್ಲೆ ಬಂತು ಈ ಕಾಯ್ಲೆ ಬಂತು ಅಂತ ಇಟ್ಕೊಬಾರದು ಅದು ಬಂದರೂ ಅದು ಇಲ್ಲಾ ಅನ್ನಂಗೆ ನಾವು ಮೈಂಡ್ ಫ್ರೀ ಆಗಿರಬೇಕು ನಮ್ಮ ತಲೆ ಒಳಗೆ ಅದೆಲ್ಲ ಇಟ್ಕೊಂಡ್ರೆ ತಲೆ ಒಳಗ ಅದು ಇದ್ದಂಗೆ ಆಗ್ತತ್ತಿ ಅದ್ಕೇನು ಮಾಡ್ಬೇಕಂದ್ರೆ ಯಾವುದೂ ಕಾಯಿಲೆ ಇಲ್ಲಪ್ಪ ನನಗೆ ಅಂತ ತಲೆ ಒಳಗೆ ಇಟ್ಕೊಂಡು ಮಲಗಬೇಕು ಯಾವ ಕಾಯಿಲೆ ಇದ್ದರೂ ನಂಗೆ ಐತೆ ಅನ್ನೋ ಮನಸೊಳಗೆ ಇಟ್ಕೊಬಾರ್ದು ಹಂಗೆ ಬದುಕಿದ್ದರೆ ನಾವು ನೂರು ವರ್ಷ ಬದುಕ್ಬೋದು ಇಲ್ಲಾ ಈಗಿಂದೆಲ್ಲ ವಿಚಾರ ಮಾಡಿ ಮೊದಲು ತಲೆಯ ಕರೆಕ್ಟಾಗಿರ್ಬೇಕು ತಲೆ ಒಳಗೆ ಕೆಟ್ಟ ವಿಚಾರಗಳು ನನ್ಗೆ ಅದಾತು ನನ್ಗೆ ಇದಾತು ನಾ ಹಂಗಾತು ನನ್ಗೆ ಸಕ್ಕರೆ ಕಾಯಿಲೆ ಬಂತು ನನ್ಗೆ ಬಿ ಪಿ ಬಂತು ನನ್ಗೆ ಶುಗರ್ ಬಂತು ನನ್ಗೆ ಮಂಡಿನೋವು ಬಂತು ಅವೆಲ್ಲ ತಲೆಯಾಗ ಇರ್ಬಾರ್ದು ಮಂಡಿನೋವು ಬಂತಾ ಒಂದು ಸೊಲ್ಪ ಏನಾರ ಎಣ್ಣೆ ಗಿಣ್ಣೆ ಹಚ್ಚಿ ವಾಶ್ ಮಾಡಿ ಬಿಸ್ನೀರು ಹಾಕಬೇಕು ಬಿಸ್ನೀರು ಹಾಕ್ಯಂಡು ಚಂದಗ ಒಂದು ಮಂಡಿನೋವು ಹೋಗ್ಬಿಡ್ತೈತಿ ಅದು ಕಮ್ಮಿ ಆಗ್ಲಿಲ್ಲಾಂದ್ರೆ ಹಾಸ್ಪಿಟ್ಲಿಗೆ ಹೋಗ್ರಿ ಹಾಸ್ಪಿಟ್ಲಿಗೆ ಹೋಗಿಂತ ಕಮ್ಮಿ ಆಗ್ತೈತಿ ಈ ಇಂಥದ್ದೆಲ್ಲ ನೀವು ಮನಸ್ಸೊಳಗೆ ಇಟ್ಕೊಳಿದ್ದಂಗೆ ಚಂದಗೆ ಇರ್ಬೇಕಂತ ನಮ್ಮದು ಆಸೆ ನಿಮಗೂ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ವಂದನೆಗಳು